ನಾನು ಹೊಸ ಹೊಸ ಅಡುಗೆಗಳನ್ನು ಕಲಿಯಲು ನಾನು ತುಂಬ ಯೂಟ್ಯೂಬ್ ಟಿವಿ ಎಲ್ಲ ವೀಕ್ಷಿಸುತ್ತೇನೆ ಹಾಗು ಹೊಸ ಹೊಸ ಅಡಿಗೆಗಳನ್ನು ತುಂಬ ಕಲಿತಿದ್ದೇನೆ ಅಡಿಗೆ ಮಾಡುವುದೆಂದರೆ ತುಂಬ ಇಷ್ಟ ನನಗೆ ತುಂಬ ಅಡಿಗೆಗಳನ್ನು ಕಲಿ ನೋಡಲು ಇನ್ನಿನ್ನು ಹೊಸ ಹೊಸಾ ಅಡುಗೆಗಳನ್ನು ಕಲಿಯಲು ನಾನು ನೋಡ್ತಾ ಇರ್ತೇನೆ ಇದರಿಂದ ನನಗೆ ಕೂಡ ತುಂಬ ಒಳ್ಳೆಯ ಆರೋಗ್ಯದ ಆರೋಗ್ಯವಾದ ಅಡುಗೆಗಳನ್ನು ಮಾಡುವುದೆಂದರೆ ತುಂಬ ಇಷ್ಟ ಸೊಪ್ಪು ತರಕಾರಿಗಳು ಈ ಥರದ ಅಡುಗೆಗಳನ್ನು ಮಾಡುವುದೆಂದ್ರೆ ಇಷ್ಟ ನನಗೆ ಅಲ್ಲದೆ ಇತರ ಅಡುಗೆ ಶ್ಯಾವಿಗೆ ಅದು ಮತ್ತು ಚಿಕನ್ ಸುಕ್ಕ ಚಿಕನ್ ಸಾರು ಹೀಗೆಲ್ಲ ಇಷ್ಟ ಇಷ್ಟವಾದ ಅಡುಗೆಗಳನ್ನು ಇನ್ನಿನ್ನು ಹೊಸ ಹೊಸ ವಿಧಾನದಲ್ಲಿ ಬಿರಿಯಾನಿ ಹಾಗೂ ಕಬಾಬ್ ಕಬಾಬ್ ಚಿಕನ್ ಪುಳಿಮುಂಚಿ ಹೀಗೆ ಅನೇಕ ಥರದ ಅಡುಗೆಗಳನ್ನು ನಾನು ಕಲಿತು ಕಲಿಯಲು ನೋಡ್ತಾ ಇರ್ತೇನೆ ಹಾಗು ಅದನ್ನು ಮನೆಯಲ್ಲಿ ಮಾಡಿ ಕೂಡ ಟೇಸ್ಟ್ ಮಾಡಿರುತ್ತೇನೆ ಇನ್ನು ನಮ್ಮ ಆರೋಗ್ಯವಾಗಿರಲು ಕೂಡ ನಾವು ಸೊಪ್ಪು ತರಕಾರಿ ಇತ್ಯಾದಿಗಳನ್ನು ಸೇವಿಸಿ ಒಳ್ಳೆಯ ಆರೋಗ್ಯವಂತರಾಗ್ಬೇಕಾದ್ರೂ ಕೂಡ ಇದನ್ನು ನಾವು ಸೊಪ್ಪು ತರಕಾರಿ ಕೂಡ ಇದು ಮಾಡಬೇಕು ತಿನ್ನಬೇಕು ಹಾಗಾಗಿ ಹೆಚ್ಚು ಹೆಚ್ಚು ಸೊಪ್ಪು ತರಕಾರಿಗಳನ್ನು ಕೂಡ ಅಡುಗೆಯಲ್ಲಿ ಬಳಸ್ತೇನೆ ಅಲ್ಲದೆ ಮೀನು ಮಾಂಸ ಮೊಟ್ಟೆ ಇತ್ಯಾದಿಗಳನ್ನು ಕೂಡ ಅದರಲ್ಲಿ ಕೂಡ ಹೊಸ ಹೊಸ ವಿಧಾನಗಳನ್ನು ಕಲಿಯಲು ನಾನು ಮಾಡಿ ಅಡುಗೆ ಮಾಡ್ತಾ ಇದ್ದೇನೆ ಹಾಗು ಹಾಗು ಇನ್ನು ಅಡುಗೆಯಲ್ಲಿ ಅಡುಗೆ ಮಾಡುವುದಂದ್ರೆ ಇಷ್ಟ ಅಡುಗೆ ಮಾಡಿ ಇನ್ನೊಬ್ಬರಿಗೆ ತಿನಿಸುವುದಂದರೆ ಕೂಡ ಇಷ್ಟ ನನಗೆ ಹಾಗು ಅಡುಗೆಯಲ್ಲಿ ಅಡುಗೆ ಮಾಡಲು ಹೊಸ ಹೊಸ ವಿಧಾನ ಈ ಚಿಕನಲ್ಲಿ ಬೇರೆ ಬೇರೆ ವಿಧಾನ ಮೊಟ್ಟೆಯಲ್ಲಿ ಬೇರೆ ಬೇರೆ ವಿಧಾನ ಇದನ್ನೆಲ್ಲ ನಾನು ಕಲಿತಾ ಇದ್ದೇನೆ ಹಾಗು ಯೂಟ್ಯೂಬ್ ನೋಡಿ ನೋಡಿ ಹೊಸ ಹೊಸ ಅಡುಗೆ ಹೊಸ ಹೊಸ ಥರದ ಶ್ಯಾವಿಗೆ ಇದು ಇತ್ಯಾದಿಗಳನ್ನು ಮಾಡುವುದನ್ನು ಕೂಡ ಕಲಿತಿದ್ದೇನೆ ಹಾಗು ಕ್ಯಾರೆಟ್ ಹಲ್ವಾ ಕುಂಬಳಕಾಯಿ ಹಲ್ವಾ ಈ ಥರದ ಕೂಡ ನಾನು ಯೂಟ್ಯೂಬ್ ನೋಡಿ ಕಲಿತು ಹೊಸ ಹೊಸ ಅಡುಗೆಯನ್ನು ಮಾಡ್ತಾ ಇದ್ದೇನೆ ಹಾಗು ಟಿವಿಯಲ್ಲಿ ಕೂಡ ಅನೇಕ ಶೋಗಳನ್ನು ನೋಡಿ ಅಡುಗೆ ಕಲಿತಿದ್ದೇನೆ ಹಾಗು ಅಡುಗೆ ಮಾಡಿ ನಾವು ತಿನ್ನುವುದಲ್ಲದೆ ಇನ್ನೊಬ್ಬರಿಗೆ ಬಳಸಲು ಕೊಡುವುದು ಕೂಡ ನಮಗೆ ಒಂದು ಖುಷಿಯ ವಿಷಯ ಯಾಕೆಂದ್ರೆ ಅವರಲ್ಲಿ ಅವರು ತಿಂದಾಗ ನಮಗೂ ಕೂಡ ಖುಷಿಯಾಗಿರುತ್ತದೆಯೋ ಹೊಸ ಹೊಸ ಅಡುಗೆಗಳನ್ನು ಮಾಡಿ ಬಡಿಸುವುದರಿಂದ ಹೊಸ ಹೊಸ ಅಡುಗೆಗಳನ್ನು ಮನೆಯವರಿಗೆ ಕೂಡ ಮಾಡಿಕೊಡುವುದರಿಂದ ಮನೆಯವರು ಕೂಡ ಖುಷಿ ಪಡ್ತಾ ಇರ್ತಾರೆ ಹಾಗು ನಾವು ಕೂಡ ಅದನ್ನು ತಿಂದು ಖುಷಿಯಾಗಿ ಹೊಸ ಹೊಸ ರುಚಿಯನ್ನು ಒಂದು ನೋಡಿದಾಗೆ ಆಗ್ತದೆ ಆದ್ದರಿಂದ ನಾವು ಹೊಸ ಹೊಸಾ ಅಡುಗೆಗಳನ್ನು ಹೆಚ್ಚು ಹೆಚ್ಚು ಮಾಡಿ ತಿನ್ನಬೇಕು ಅಲ್ಲದೆ ನಮಗೆ ಅಡುಗೆಯಲ್ಲಿ ಈಗ ನಾವು ಸಾವಯವ ಗೊಬ್ಬರವನ್ನು ಮಾಡಿಯೇ ಮನೆಯಲ್ಲಿಯೇ ಬಸಳೆ ಇತರ ಸೊಪ್ಪುಗಳನ್ನು ಬಳಸಿ ಎಲ್ಲ ತಿನ್ನುತ್ತೇವೆ ಯಾಕೆಂದರೆ ನಮ್ಮ ಕೃಷಿಯಲ್ಲಿ ಕೃಷಿ ನಾವು ಮಾಡಿ ತಿಂದರೆ ತುಂಬ ಒಳ್ಳೆಯದು ಯಾಕೆಂದ್ರೆ ಅದರಲ್ಲಿ ನಾವು ಸಾವಯವ ಗೊಬ್ಬರವನ್ನೇ ಯಾಕೆಂದರೆ ಇತ ಇತರ ಕಡೆಯಿಂದ ತಂದು ನಾವು ಅದನ್ನು ಇಷ್ಟು ಇದು ಮಾಡುವುದರ ಮಾಡುವುದಲ್ಲದೇ ನಾವೇ ಮಾಡಿ ಮನೆಯಲ್ಲೇ ಮಾಡಿ ಸೊಪ್ಪು ತರಕಾರಿಗಳನ್ನು ಬೆಳೆಸಿ ತಿಂದರೆ ಇನ್ನೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇನ್ನು ಕೂಡ ಅಡುಗೆಯನ್ನು ಮಾಡಿ ಹೆಚ್ಚು ಹೆಚ್ಚು ಕಲಿಯುವಂತೆ ನೋಡ್ತೇವೆ ಇನ್ನು ಕೂಡ ಹೊಸ ಹೊಸ ವಿಧಾನಗಳು ಅನೇಕ ಇದು ನಾವು ನೋಡದ್ದು ಅದು ಕೂಡ ಕಲಿಯಬೇಕಂತ ಆಸೆಯಿದೆ ತುಂಬ ಅಲ್ಲದೆ ನಮಗೆ ಯಾವುದು ಅಡುಗೆ ಮಾಡುವುದು ತುಂಬ ಖುಷಿಯಾಗಿರುತ್ತದೆ ಅಡುಗೆ ಮಾಡುವುದರಿಂದ ನಮಗೆ ಇನ್ನು ಹೆಚ್ಚು ಹೆಚ್ಚು ಉಲ್ಲಾಸ ಹೊಸ ಹೊಸ ರುಚಿಗಳನ್ನು ಸವಿಯುವುದರಿಂದ ಕೂಡ ಒಳ್ಳೊಳ್ಳೆಯ ಆಗ್ತದೆ ಅಲ್ಲದೆ ಅನೇಕ ಅಡುಗೆಯ ರೆಸಿಪಿಗಳನ್ನು ಮಾಡುವ ಯೂಟ್ಯೂಬ್ ಚಾನಲ್ಗಳಿದೆ ಇದನ್ನು ಕೂಡ ನಾವು ನೋಡಿ ಕಲಿಯಬೌದು ತುಂಬ ಅಲ್ಲದೆ ನಾವು ಆರೋಗ್ಯವಾಗಿರಲು ಕೂಡ ಕೂಡ ಮಾಡಬಹುದು ಅಲ್ಲದೇ ತುಂಬ ತುಂಬ ಅಡುಗೆಗಳನ್ನು ಕಲಿತು ನಾವು ಇನ್ನು ಕೂಡ ಹೆಚ್ಚು ಹೆಚ್ಚು ವಿಧಾನಗಳನ್ನು ಕಲಿಯುವಂತಾಗಲಿ ಇನ್ನು ನೋಡಿ ಇನ್ನು ಯೂಟ್ಯೂಬ್ಗಳನ್ನು ನೋಡಿ ಟಿವಿಗಳಲ್ಲಿ ಹೊಸ ಹೊಸಾ ಅಡುಗೆಗಳನ್ನು ಕಲಿಯುವಂತಹ ಮನಸ್ಸಿದೆ ಇನ್ನು ಕೂಡ ನೋಡ್ತಾ ಇರ್ತೀನಿ ಅಡುಗೆ ಮಾಡಿ ಕಲಿತಾ ಇರ್ತೀನಿ ಹಾಗು ಇನ್ನು ಕೂಡ ಹೆಚ್ಚು ಹೆಚ್ಚು ಅಡುಗೆಯನ್ನು ನೋಡಿ ಮಾಡ್ತೇನೆ ಇನ್ನೂ ತುಂಬ ಅಡುಗೆಗಳನ್ನು ಮಾಡುವುದರಿಂದ ನನಗೆ ತುಂಬ ಖುಷಿಯಾಗ್ತದೆ ಹೊಸ ಹೊಸ ಅಡುಗೆಗಳನ್ನು ಮಾಡುವುದರಿಂದ ತುಂಬ ಖುಷಿ ಇರ್ತದೆ ಅದೇ ಇನ್ನು ಕೂಡ ಅಡುಗೆಯನ್ನು ಮಾಡುವಂತಾಗಲಿ ಆಂಡ್ದೆ ರೇ ಮುನ್ನೂರು ಆಂಡು